ನಮ್ಮ ತೋಟದಲ್ಲಿ ಮಾವಿನ ಮರ ಇದೆ ಸುಮಾರ ಒಂದೂ ಹತ್ತು ಹನ್ನೆರಡು ಮಾವಿನ ಮರ ಇದೆ ಈ ಮಾವಿನ ಮರದಲ್ಲಿ ಸಾಧಾರಣ ಜನವರಿ ಈ ಅಲ್ಲ ನವಂಬರ್ ನವಂಬರ್ ಟೈಮಿನಲ್ಲಿ ಅದು ಸಮ ನವಂಬರ್ ಸಮಯದಲ್ಲಿ ಅದು ಹೂ ಬಿಡಲಿಕ್ಕೆ ಶುರು ಆಗುತ್ತೆ ನಾವು ಕಾಯ್ತಾ ಇರೋದು ಇದು ಎಲ್ಲ ಎಷ್ಟು ಹೂ ಬಿಡ್ಬೋದು ಎಲ್ಲ ಗೆಲ್ಲಿನಲ್ಲಿ ಎಲ್ಲ ಅದರ ಗೆಲ್ಲುಗಳಲ್ಲಿ ಹೂ ಬಿಡುತ್ತ ಅಂತ ಕಾಯ್ತಾ ಇರ್ತೇವೆ ಆ ಹೂವು ಎಲ್ಲ ಕೆಲವು ಮರದಲ್ಲಿ ಇಡೀ ಮರ ತುಂಬ ಹೂ ಬಿಡುತ್ತೆ ಅದನ್ನು ನೋಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ ಈ ಸಲ ತುಂಬ ಫಸಲು ಬರ್ಬೋದು ತುಂಬ ಮಾವಿನ ಹಣ್ಣು ಆಗ್ಬೋದು ಅಂತ ಎಣಿಸುತ್ತಾಯಿ ಎಣಿಸುತ್ತಾ ಇರ್ತೇವೆ ನಾವು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಈ ಜೇನು ನೊಣಗಳು ಬಂದು ಇಲ್ಲೆ ಕೂತುಕೊಳ್ಳೋದು ಅದನ್ನು ತಿಂದು ಹೋಗೋದು ಅದರ ಮರಕ್ ಮಕರಂದ ತಿಂದು ಹೋಗುದು ಇದನ್ನು ನೋಡುವಾಗ ನಮಗೆ ತುಂಬ ಖುಷಿಯಾಗ್ತೆ ಹಾಗೆ ಬಾಳೆ ಗೊನೆಯಲ್ಲಿ ಕೂಡ ಬಾಳೆ ಗಿಡಗಳಿದೆ ಆ ಬಾಳೆ ಗಿಡಗಳಲ್ಲಿ ಕೂಡ ಹೂ ಬಿಡೋದು ಉಂಟು ಅದರಲ್ಲಿ ಕೂಡ ಅದನ್ನು ತಿನ್ಲಿಕೆ ಕೂಡ ಜೇನು ನೊಣಗಳು ಬರ್ತವೆ ಅದು ಬಾಳೆ ಗಿಡಗಳು ಹೂ ಬಿಡುವಾಗ ಕೂಡ ನಮಗೆ ತುಂಬ ಖುಷಿ ಕಾಣುತ್ತೆ ಹೂ ಬಿಟ್ಟು ಕಾಯಿ ಆಗುತ್ತೆ ಅದು ಗೊನೆ ಬರುತ್ತೆ ದೊಡ್ಡದಾಗುತ್ತೆ ನಮಗೆ ತಿನ್ಲಿಕೆ ಆಗುತ್ತೆ ಈಗೆಲ್ಲ ತುಂಬ ಸಂತೋಷ ಇರುತ್ತೆ ನಮ್ಮ ಮನಸ್ಸಿಗೆ ಹಾಗೆ ಈ ಹೂವನ್ನು ನೋಡುವಾಗ ಮಾವಿನ ಹೂವನ್ನು ನೋಡುವಾಗ ಅದರಲ್ಲಿ ಕೂಡ ಅದು ಇಡೀ ಮರ ಎಲ್ಲ ಹಚ್ಚ ಹಸುರಾಗಿ ಹಸಿರಾಗಿ ಆ ಹೂ ಬಿಟ್ಟ ನಂತರ ಒಂದು ಅದ್ರ ಚೆಂದವೆ ಬೇರೆ ಇರ್ತದೆ ಹಾಗೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತಾ ಇರ್ತದೆ ಹಾಗೇ ಮ ಬೇರೆ ಹಲಸಿನ ಮರ ಇದೆ ಅದರಲ್ಲಿ ಕೂಡ ಮೊದಲಾಗಿ ಅದು ಒಂದು ಕಾಯಿ ಬರುವಾಗ ಆ ಕಾಯಿ ಮೇಲೆ ಒಂದು ಹೂ ಇರ್ತದೆ ಎಲ್ಲೊ ಕಲ್ಲರ್ ಹೂ ಅದು ಕೂಡ ನೋಡುವಾಗ ನಮಗೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತಾ ಇರ್ತದೆ ಅದರಲ್ಲಿ ಅದು ದೊ ಅದೇ ಅದು ಬಲಿತು ಬಲಿತು ಬಲಿತು ದೊಡ್ಡ ದೊಡ್ಡ ಆಗ್ತದೆ ಅದು ಅದು ಅದು ಅದು ದೊಡ್ಡದಾದ ಆದಾಗ ನಮಗೆ ನಮ್ಮಲ್ಲಿ ಈಗ ತುಂಬ ಕಾಯಿ ಆಗಿದೆ ಅಂತ ನಮಗೆ ತುಂಬ ಮನಸ್ಸಿಗೆ ತುಂಬ ಖುಷಿಯಾಗತ್ತಾ ಇರುತ್ತೆ ಹಾಗೆ ಮಾವಿನಹಣ್ಣು ಕೂಡ ಅದು ಹೂ ಬಿಟ್ಟು ಕಾಯಿ ಆಗುವಾಗ ಅದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತಾ ಇರ್ತದೆ ಆಗೆ ಬೇರೆ ಬೇರೆ ಮರಗಳಲ್ಲಿ ಹೂ ಬಿಡುವಾಗ ಈ ಚಿಕ್ಕುನ ಮರ ಇರಲಿ ಅಥವಾ ಬೇರೆ ಮರ ಹಣ್ಣಿನ ಮರ ಇರಲಿ ಅದರಲ್ಲಿ ಕೂಡ ಹೂ ಬಿಡುವಾಗ ನಮಗೆ ಆನಂದವೇ ಬೇರೆ ಇರ್ತದೆ